ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಕಾಲೇಜ್ ಇದೆ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಆಮೇಲೆ ಪಿ ಯು ಕಾಲೇಜ್ ಇದೆ ಜೆ ಎಸ್ ಜೆ ಎಮ್ ಐ ಟಿ ಪಿ ಯು ಕಾಲೇಜ್ ಅಂತಂದು ಇದೆ ಇಲ್ಲೆಲ್ಲ ಸಾಕಷ್ಟು ನಮ್ಮ ಅಕ್ಕ ಪಕ್ಕದ ಹಳ್ಳಿಯಲ್ಲಿ ಇರೋವಂಥ ಎಲ್ಲ ಮಕ್ಕಳಿಗುನೂ ಸಾಕಷ್ಟು ಸಹಾಯ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಸೇರ್ದಿರೋಂಥ ಸೇರಿರೋಂಥ ಚಳ್ಳಕೆರೆ ತಾಲೂಕಲ್ಲಿ ಕೂಡ ಗೌರ್ಮೆಂಟ್ ಪಿ ಯು ಕಾಲೇಜೆಲ್ಲ ಇದೆ ಅಲ್ಲಿ ನಮಗೆ ಫೀಸ್ ಕೂಡ ತುಂಬಾ ಕಡಿಮೆ ಇರೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಸಹಾಯ ಆಗ್ತಾ ಇದೆ ಈ ಒಂದು ಶಿಕ್ಷಣಿಕ ಒಂದು ಇದರಲ್ಲಿ ಬೇಕಾಗಿರೋಂಥ ಈ ಎಸ್ ಟಿ ಇ ಎಮ್ ಕ್ಷೇತ್ರಗಳು ಏನಿದೆ ಎಲ್ಲದ್ರಲ್ಲೂನು ನಾವು ವಿದ್ಯಾಭ್ಯಾಸ ಮಾಡುವಂತಹ ಸೌಕರ್ಯಗಳು ಖಂಡಿತವಾಗಲೂ ಎಲ್ಲ ಕಾಲೇಜಲ್ಲೂ ಇದೆ ಹಾಗೆ ಅದರ ಅದು ತುಂಬ ನಮಗೆ ಸಹಾಯ ಕೂಡ ಆಗಿದೆ ಸಾಕಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಒಳ್ಳೆಯ ರೀತಿ ಅಂತ ರ್ಯಾಂಕ್ಗಳನ್ನು ತೆಗೆದು ಅದರಲ್ಲೆನೇ ಉತ್ತೀರ್ಣರಾಗಿ ಇನ್ನೂ ಅದರಲ್ಲೆನೇ ಹೆಚ್ಚಿನ ಸಂಶೋಧನೆಗಳಿಗೂ ಹೈಯರ್ ಡಿಗ್ರಿಗೆಲ್ಲ ಬೇರೆ ಬೇರೆ ಕಾಲೇಜಿಗೂ ಹೋಗಿದ್ದಾರೆ